ಹಲೋ ಹಲೋ ನಮಿಗೆ ಬಟ್ಟೆ ಬೇಕಿತ್ತು ಯಾವ ಯಾವ ಥರ ಅವೈಲಬಲ್ ಇದೆ ನಿಮ್ಮಲ್ಲಿ ಮಾಡ್ರನ್ ಡೆಸ್ಸಲ್ಲಿ ನಮಿಗೆ ಕುರ್ತಾ ಟೈಪಲ್ಲೇ ನ್ಯೂ ಟ್ರೆಂಡಲ್ಲಿ ಇರೋದು ಒಂದು ತೌಸಂಡ್ ರೇಂಜಲ್ಲಿ ಇರಲಿ ಶೇರ್ ಮಾಡಿ ನೋಡ್ಬಿಟ್ಟು ನಾನು ಯಾವ್ದು ಚೆನ್ನಾಗಿದೆ ಅಂತ ನೋಡ್ತೀನಿ ಚೆನ್ನಾಗಿದ್ರೆ ಇನ್ನೂ ನಮ್ಮ ಮನೆಯವ್ರಿಗೆಲ್ಲ ತಗೊಂಬೇಕು ಹಾಂ ಇದು ಬಟ್ಟೆ ಯಾವ ಥರ ಫ್ಯಾಬ್ರಿಕ್ ಆ ಥರದ್ದೆಲ್ಲ ಎಷ್ಟು ಪರ್ಸೆಂಟ್ ಆಫರ್ ಇದೆ ಆಂ ಓಕೆ ಹಾಂ ಇದು ಜೆಂಟ್ಸಿಗೆ ಏನೇನಿದೆ ಕ್ವ್ಯಾಲಿಟಿ ಚೆನ್ನಾಗಿದ್ಯಾ ಶೆರ್ಟ್ಸ್ದು ಪ್ಯಾಂಟ್ಸ್ದು ಹಾಂ ಓಕೆ ಮೇಡಮ್ ಬರ್ತೀನಿ